ಸರ್ ಕೇಬಲ್ ಬರ್ತಾ ಇದೆಯಾ ಸರ್ ನಿಮ್ಮ ಮನೇಲಿ ಸರ್ ನಮ್ಮ ಮನೇಲಿ ನಾವು ಇಲ್ಲೇ ಸರ್ ಪಕ್ಕದ ಮನೆಯವರೇ ಜೀ ಕನ್ನಡ ಮತ್ತು ಉದಯ ಟಿ ವಿ ಬರ್ತಾಯಿಲ್ಲ ಸರ್ ನಮ್ಮ ಮನೇಲಿ ನಾವು ಡಿಸ್ ಸರ ಡಿಸ್ ಹಾಕ್ಸಿದಿವ್ ಸರ ಇಲ್ಲ ಬೇರೆ ಚಾನಲ್ ಬರ್ತಾ ಇದ್ದಿಲ್ಲ ಸರ್

ಹೌದಾ ರೀಚಾರ್ಜ್ ಇನ್ನೂರಾ ಹಾಂ ಸರ್ ಇನ್ನೂರ ತೊಂಬತ್ತು ರೂಪಾಯಿ ಎಷ್ಟೋ ರೀಚಾರ್ಜ್ ಮಾಡ್ಸಿರೋದು ಸರ್ ಅದು ಹಾಂ ಇವಾಗ ಒಂದು ಹದಿನೈದು ದಿನ ಆಗಿದೆ ಮಾಡಿಸಿ ಡಿಸ್ನವ್ರ್ಗೆ ಮಾಡ್ಬೇಕಾ ಸರ್ ಹಾಂ ಹಾಂ ಹಾಂ ಡಿಸ್ ಡಿಸ್ ಹಾಕ್ಸ್ಕೊಂಡಿರೋದ್ ಸರ್ ನಾವು ಹ್ಞೂ

ಹೌದಾ ಅಲ್ಲ ಬಂದು ನೋಡಕ್ಕೆ ಆಗುತ್ತಾ ಸರ್ ಟಿ ವಿಲಿ ಏನಾದ್ರೂ ಚೆಕ್ ಮಾಡಕ್ಕೆ ಆಗುತ್ತಾ ಹಾಂ ಆಯ್ತು ಸರ ಬರ್ಬೇಕಲ್ಲಾ ಸರ್ ಯಾರೂ ಇಲ್ಲ ಅದಕ್ಕೆ ನಾನೇ ಫೋನ್ ಮಾಡಿದೆ ಆಯಿತು ಸರ್